ಹಲೋ ಹೇಳಿ ನಮಸ್ತೇ ಮೇಡಮ್ ಹೇಳಿ ಹೌದು ಹೇಳಿ ಪೇಂಟಿಂಗ್ ಏನಾರೂ ಇತ್ತಾ ನಿಮಗೆ

ಓಕೆ ಆರ್ ಸಿ ಸಿ ಆರ್ ಸಿ ಸಿ ಮನೆನಾ ಅಥವಾ ಏನೋ ಹೆಂಚಿನ ಮನೆನಾ ಹೌದಾ ಆಂ ಹಾಂ ಓಕೆ ಅದು ಪೇಂಟಿಂಗ್ ಆ್ಯಕ್ಚುವಲಿ ಹೊರ್ಗಡೆ ಪೇಂಟಿಂಗ್ ಮಾಡಬೇಕಾ ಮೇಡಮ್ ಅಥವಾ ಒಳಗಡೆ ಪೇಂಟಿಂಗ್ ಮಾಡಬೇಕಾ ಎರಡು ಕಡೆಯೂ ಮಾಡಬೇಕಾ ಎಷ್ಟು ವರ್ಷದಿಂದ ಆಯಿತು ಹತ್ತು ಎಷ್ಟು ವರ್ಷ ಆಯಿತು ಪೇಂಟ್ ಮಾಡ್ಸ್ದೇ ಹೌದಾ ಓಕೆ ಓಕೆ ಹಾಂ

ಓಕೆ ಮಾಮೂಲಿ ಪೈಂಟ್ ಆಗ್ಬೌದಾ ನಿಮಗ್ ಒಳ್ಳೆಯ ಆಯಿಲ್ ಪೇಂಟ್ ಆ ಥರದ್ದು ಏನಾರೂ ಆಗಬೇಕಾ ಓಕೆ ಸರಿ ಮೇಡಮ್ ಆಯಿತು ಮಾಡ್ಕೊಡೋಣ ಅದು ಒಂದು ದಿನಕ್ಕೆ ಅದು ಲೇಬರ್ ಚಾರ್ಜ್ ಒಬ್ರದ್ದು ಎಂಟ್ನೂರು ಅಷ್ಟು ಆಗುತ್ತೆ ಮತ್ತೆ ಹಾಂ ಮತ್ತೆ ಅವರಿಗೇನಂದ್ರೆ ಪೇಂಟಿಂಗ್ ಇದು ಮಾಡೋ ಟೈಮಲ್ಲಿ ಪೇಂಟ್ ಎಲ್ಲ ಮತ್ತೆ ನೀವೇ ಕೊಡಿಸ್ಬೇಕು ಪೇಂಟಿಂದು ಅದೇನೇನು ಲೀಸ್ಟ್ ಎಲ್ಲ ಕೊಡ್ತಿವಿ ಹಾಂ ಇಲ್ಲ ಯಾಕಂದ್ರೆ ಪೇಂಟಿಂದು ದುಡ್ಡು ಪೇಂಟಿಂದು ದುಡ್ಡೆಲ್ಲ ಅಂಗ್ಡಿಗೆ ಹೋಗೋದಲ್ವ ಸೊ ಹಂಗಾಗಿ ಅದು ಪೇಂಟನ್ನ ಅದು ನೀವು ಹಾಂ ಕೊಡಿ ಹಾಂ ಸರಿ ಸರಿ ಹಾಂ ಪೇಂಟ್ ಹಾಂ ಆಯಿತು ಆಯಿತು ಮೇಡಮ್ ಹಂಗೇ ಮಾಡೋಣ ಸೊ ಪೇಂಟಿಂದು ಪ್ಲಸ್ ಇವ್ರದ್ದು ಲೇಬರ್ ಚಾರ್ಜಸ್ಸು ಒಂದಷ್ಟು ಮಧ್ಯಾಹ್ನ ಇರೋ ಟೈಮಲ್ಲಿ ಊಟದ ವ್ಯವಸ್ಥೆ ಆಂ ಒಂದು ಸ್ವಲ್ಪ ಟೀ ಕಾಫೀದು ವ್ಯವಸ್ಥೆ ಒಂದು ನೋಡ್ಕೊಂಡ್ರೆ ಆಯಿತು ಹ್ಞೂ ಹ್ಞೂ

ಆಯ್ತು ಆಯ್ತು ಈಗ ನಾಳೆ ನಾಡ್ದ್ರಲ್ಲಿ ಹಂಗಾರ್ ಬಂದು ನೋಡ್ಕೊಂಬರದಾ ಒಂದ್ಸಲ ಹ್ಞೂ ಸರಿ ಓಕೆ ಓಕೆ ಹಾಂ ಹಾಂ ಆಯ್ತು ಆಯಿತು ಮೇಡಮ್ ಹಾಗಾರ್ ನಾಳೆ ಬರ್ತೀನಿ ಬಂದು ಫೋನ್ ಮಾಡ್ತೀನಿ ಹ್ಞೂ ಓಕೆ ಆಯಿತು ಆಯಿತು ಮೇಡಮ್ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಓಕೆ